ನನಗೆ ಬಿಡುವಿನ ವೇಳೆಯಲ್ಲಿ ಕಥೆಗಳನ್ನು ಓದುವುದು ಮತ್ತು ಕಥೆಗಳನ್ನು ಬರೆಯೋದಂದ್ರೆ ತುಂಬ ಇಷ್ಟ ನನ್ನ ಕಥೆಗಳ ಒಂದು ಐದು ಕಥೆಗಳನ್ನು ಬರೆದು ನಾಟಕ ಮಾಡಿ ನಾನೇ ನಿರ್ದೇಶನ ಮಾಡಿ ಪ್ರದರ್ಶನ ಮಾಡಿದ್ದೇನೆ ಹಾಗೆ ಇನ್ನೊಂದು ಅಂತ ಹೇಳಿದರೆ ಹಾಡೋದು ಅಂದರೆ ತುಂಬ ಇಷ್ಟ ನನಗೆ ಒಬ್ಬನೇ ಕೂತಾಗ ಎಲ್ಲ ಥರದ ಹಾಡುಗಳನ್ನು ಹಾಡ್ತೇನೆ ಕೇಳ್ತೇನೆ ಅದೊಂದು ತುಂಬ ಇಷ್ಟವಾದ ವಿಷಯ ಓದುವುದು ಅಂದರೆ ನನಗೆ ಕುವೆಂಪು ಅವರ ಕಾದಂಬರಿಗಳನ್ನು ಓದೋದು ಅಂದರೆ ತುಂಬ ಇಷ್ಟ ಅವರ ಮಲೆಗಳಲ್ಲಿ ಮದುಮಗಳು ನನ್ನ ಅಚ್ಚುಮೆಚ್ಚಿನ ಪುಸ್ತಕ ಅದನ್ನು ಒಂದೆರಡು ಬಾರಿ ಓದಿದ್ದೀನಿ ನಾನು ಹಾಗೆ ಮನೋರಂಜನೆಗಾಗಿ ನಾವು ಸಮಯ ಸಿಕ್ಕಾಗೆಲ್ಲ ಹಾಡು ನೃತ್ಯ ಗೀತೆಗಳು ನಾಟಕಗಳು ಚಲಚಿತ್ರಗಳು ಇದೇ ಇಂಥ ಇಂಥದ್ದನ್ನೇ ನಮಗೆ ಆ ಸಮಯಕ್ಕೆ ಯಾವ್ದು ಬೇಕು ಅನಿಸುತ್ತೋ ಅದನ್ನು ಎಂಜಾಯ್ ಮಾಡಿಕೊಂಡು ಹಾಡಿಕೊಂಡು ಎಂಜಾಯ್ ಮಾಡ್ತೇವೆ